ಪಶುಸಂಗೋಪನೆ ಅಂತಂದರೆ ಏನಂತ ನಾವು ಮನೆಯಲ್ಲಿ ಪ್ರಾಣಿಗಳನ್ನ ಸಾಕೊದು ಪ್ರಾಣಿಗಳಂತಂದರೆ ಹಸು ಕುರಿ ಮೇಕೆ ಕೋಳಿ ಈ ಥರ ಸಾಕುವಂಥದು ಹಸುನಿಂದ ನಮಗೆ ತುಂಬ ಉಪಯೋಗ ಇದೆ ಏನಂತಂದರೆ ಹಾಲು ಕೊಡುತ್ತೆ ಹಾಲನ್ನ ಡೈರಿಗೆ ತಗೊಂಡೋದಾಗ ನಮಗೆ ದುಡ್ಡು ಬರುತ್ತೆ ಮನೆಯಲ್ ಮಕ್ಕಳಿದ್ರೆ ಮಕ್ಳು ಕುಡಿದು ಬೆಳವಣಿಗೆಗೆ ಚೆನ್ನಾಗಿರುತ್ತೆ ಮತ್ತು ಸಗಣಿ ಹಾಕರೆ ಹಸು ಅದು ತೋಟಕ್ಕೆ ಗೊಬ್ಬರ ಆಗುತ್ತೆ ನ್ಯಾಚುರಲ್ಲಾಗಿ ಫರ್ಟಿಲೈಸರ್ನ್ನ ಯೂಸ್ ಮಾಡಿದಂಗಾಗತ್ತೆ ನಮಗೆ ಸುಮ್ಮನೆ ಯೂರಿಯಾ ಆ ಥರದೆಲ್ಲ ಹಾಕೋದಕ್ಕಿಂತ ಕುರಿ ಮೇಕೆ ಇಂದನೂ ಅಷ್ಟೇ ನಾವು ಕುರಿ ಫಾರಮ್ ಮಾಡ್ಬೋದು ಮೇಕೆ ಫಾರಮ್ ಮಾಡ್ಬೋದು ಅದರಿಂದ ತುಂಬ ಆದಾಯ ಇದೆ ಹೆಂಗ್ ಆದಾಯ ಇದೆ ಅಂತ ನಾವು ಇನ್ವೆಸ್ಟ್ ಮಾಡಬೇಕು ನಾವು ತುಂಬ ಚೆನ್ನಾಗ್ ಅವು ಅವುಗಳಿಗೆ ಮೇವು ನೀರು ಆ ಥರದನ್ನ ಕೊಟ್ಟಾಗ ಅವಿಂದ ನಮಗೆ ತುಂಬ ಇನ್ಕಮ್ ಇದೆ ನಾವು ಸಾಕೊದನ್ನ ತುಂಬ ಅದರ ಮೇಲೆ ಕೆಲ್ಸದ ಮೇಲೆ ಶ್ರದ್ಧೆ ಅನ್ನೋದಿರಬೇಕು ಅವಾಗ ನಮ್ಮ ಕೈಯಲ್ ಏನು ಬೇಕಾದರೂ ಮಾಡೋಕಾಗತ್ತೆ ಕುರಿಗಳೂ ಅಷ್ಟೇ ಶಡ್ ಮಾಡಿ ಸುಮ್ಮನೆ ನಾವು ಅದಕ್ಕೆ ಮೇವು ಹಾಕ್ದಿರ ಅದೇ ಥರ ಬಿಟ್ಟುಬಿಟ್ರೆ ಅವೆಲ್ಲಿ ಬೆಳವಣ್ಗೆ ಆಗುತ್ತೆ ನಾವು ಅದಕ್ಕೆ ಚೆನ್ನಾಗಿ ಮೇವನ್ನ ಕೊಟ್ಟಾಗ ಅವು ಅಷ್ಟೇ ಮಾಂಸ ಅನ್ನೋದು ಬರುತ್ತೆ ಅವಾಗ ಅದನ್ನ ನಾವು ಸೇಲ್ ಮಾಡಿದಾಗು ಅಷ್ಟೇ ಇವಾಗ ನಾವು ಹತ್ತು ಸಾವಿರಕ್ಕೆ ಒಂದು ತಗೊಬಂದಿರ್ತಿವಿ ಒಂದು ತಿಂಗಳು ಮೇಯಿಸಿ ಅದನ್ನು ನಾವು ಇಪ್ಪತ್ತು ತಿಂಗ್ಳ್ ಇಪ್ಪತ್ತು ಸಾವಿರಕ್ಕೆ ಮಾರ್ಬೋದು ಹೇಗೆ ಅಂತಂದರೆ ತಂದಾಗ ನಾವು ಅದಕ್ಕೆ ಮೇವು ಹಾಕ್ದಿರ ಏನು ಮಾಡ್ದಿರ ಇಟ್ಟುಕೊಂಡ್ರೆ ಅದೇನು ಬೆಳವಣ್ಗೆ ಆಗುತ್ತಾ ಇಲ್ಲ ಅಲ್ವಾ ನಾವು ಮೇವು ಅನ್ನೋದನ್ನ ಚೆನ್ನಾಗ್ ಕೊಟ್ಟಾಗ ಅದು ಬೆಳವಣ್ಗೆ ಆಗುತ್ತೆ ನಾವು ಅದನ್ನು ಮಾರಿದಾಗು ಅಷ್ಟೆ ನಮಗೆ ದುಡ್ಡು ಅನ್ನೋದು ಸಿಗುತ್ತೆ ಮತ್ತು ಕೋಳಿ ಕೋಳಿ ಸಾಕಣೆ ಬಗ್ಗೆ ಏನೇಳೋದಂತಂದರೆ ನಾವು ಕೋಳಿಗಳನ್ನ ಆರಾಮಾಗಿ ಸಾಕ್ಬೋದು ಕೋಳಿಗಳನ್ನ ಮನೆ ಹತ್ರ ಸಾಕ್ಬೋದು ಸುಮ್ಮನೆ ಮನೆಲಿಟ್ಕೊಂಡೇ ನಾವು ಸಾಕ್ಬೋದು ಕೋಳಿಗಳನ್ನ ಒಂದು ಬಾಕ್ಸ್ ಅನ್ನೋದು ಮಾಡಿರೆ ಸಂಜೆ ಟೈಮ್ ಅದ್ರಲ್ಲಿ ಬಂದು ಕುತ್ಕೊಳುತ್ತೆ ಕೋಳಿಗಳು ನಾ ಅವಾಗವಾಗ ಸ್ವಲ್ಪ ಮೇವು ಹಾಕದ್ರೆ ಮನೆ ಮುಂದೆ ಜಾಗ ಇರುತ್ತಲ್ವ ಅದ್ರಲ್ಲಿ ಓಡಾಡಿಕೊಂಡಿರ್ತವೆ ಅವುಗಳ್ಗೇನು ಮೇವೆ ಹಾಕ್ಬೇಕು ಅನ್ನೋದಿಲ್ಲ ಕೋಳಿಗಳಿಗೆ ಭೂಮಿಯಲ್ ಸಿಗೋವಂಥ ಹುಳಗಳ್ನ ತಿನ್ಕೊಂಡೂ ಇರುವೆಗಳ್ನ ತಿನ್ಕೊಂಡೆ ಇರ್ತವೆ ಅದರಿಂದ ಮೊಟ್ಟೆ ನಾಟಿಕೋಳಿ ಸಾಕೋದರಿಂದ ಮೊಟ್ಟೆ ಸಿಗುತ್ತೆ ನಮಗೆ ಮೊಟ್ಟೆಗಳನ್ನ ಮಾರ್ಕೊಂಬೋದು ನಾವೂ ತಿನ್ಬೋದು ಕೋಳಿಗಳನ್ನ ಮಾರ್ಕೊಂಬೋದು ತುಂಬ ಅಂದರೆ ತುಂಬ ಆದಾಯ ಇದೆ ಇವಾಗ ನಾಟಿ ಕೋಳಿ ಅಂತಂದರೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಕಿಲೋಗೆ ನಮ್ಮಿಂದ ರೈತರು ಅಂತಂದು ರೈತರಂತ ಬಂದ್ರೆ ಫಶ್ಟ್ ಸಾಕೋದು ಹಸು ಕುರಿ ಕೋಳಿ ಈ ಥರದ್ದನ್ನ ಸಾಕು ಅಂಥದ್ರಲ್ಲೀ ತಪ್ಪೇನಿಲ್ಲ ತಪ್ಪು ಅನ್ನೋದಕ್ಕಿಂತ ಆದಾಯ ಚೆನ್ನಾಗಿದೆ ಆದಾಯ ಹೆಂಗ್ ಬರುತ್ತೆ ಅಂದರೆ ನಾವು ಅದನ್ನು ಹೆಂಗ್ ನೋಡ್ಕೊತಿವಿ ಅನ್ನೋದ್ರ ಮೇಲೆ ನಮಗೆ ಆದಾಯ ಬರುತ್ತೆ ಸುಮ್ಮನೆ ನಾನಿವಾಗ ಮೇಕೆ ಫಾರಮ್ ಮಾಡಿದೆ ಕುರಿ ಫಾರಮ್ ಮಾಡಿದೆ ಅದಕ್ಕೆ ಮೇವಿಲ್ಲ ಅದಕ್ಕೆ ಸಪ್ಲೈ ಅನ್ನೋದಿಲ್ಲ ಅಂದಾಗ ಸುಮ್ಮನೆ ಆದಾಯ ಎಲ್ಲಿಂದ ಬರುತ್ತೆ ನಾವು ಅವುಗಳನ್ನ ಹೆಂಗ್ ನೋಡ್ಕೊತಿವಿ ಅದರ್ಲಿಂದ ಆದಾಯ ನಮ್ಗೆ ಅಷ್ಟೇ ಚೆನ್ನಾಗ್ ಬರುತ್ತೆ ಒಂದು ಕುರಿ ಒಂದು ಕುರಿ ತಗೊಬಂದು ನಾವು ಸಾಕ್ತಿರಿ ಫಸ್ಟು ಅದೂ ಹತ್ತು ಸಾವಿರಕ್ಕೆ ತಗೊಬಂದಿರ್ತಿವಿ ಅದನ್ನು ಮೂವತ್ತು ಸಾವಿರಕ್ಕೆ ಮಾಡಿ ಅದರಿಂದ ಮತ್ತು ಮೂರು ಕುರಿ ಬರುತ್ತಾ ಮೂರು ಕುರಿನ ಮತ್ತು ನಾವು ಮಾರಿದ ಮತ್ತು ಆರು ಕುರಿ ಬರುತ್ತ ಆ ಥರ ನಾವು ಪ್ಲಾನ್ ಅನ್ನೋದನ್ನ ಇಟ್ಕೊಂಡು ಮಾಡಿದಾಗ ತುಂಬ ಚೆನ್ನಾಗಿ ಅದು ಯುಟಿಲೈಜ್ ಮಾಡಬೇಕು ಅವಾಗ ನಮಗೆ ಆ ಇನ್ಕಮ್ ಅನ್ನೋದು ಚೆನ್ನಾಗಿರುತ್ತೆ ಇವಾಗ ನಾನು ಐದು ಸಾವಿರಕ್ಕೆ ತಗೊಬಂದ್ ಐದು ಸಾವಿರಕ್ಕೆ ಮಾರ್ತಿನಿ ಅಂತಂದರೆ ಅದು ಸಿಗಲ್ಲ ನಮಗೆ ಅದನ್ನು ಬೆಳೆಸೋವಂಥದ್ ಹೆಂಗೆ ಯಾವ ಫುಡ್ಡು ಕೊಟ್ಟರೆ ಅದಕ್ಕೆ ಒಳ್ಳೆದು ಯಾವ್ದು ಕೊಟ್ಟರೆ ಬೇಗ ತೂಕ ಬರುತ್ತೆ ಹೆಂಗ್ ನೋಡ್ಕೊಬೇಕು ಅನ್ನೋದು ನಮಗೆ ಚೆನ್ನಾಗ್ ಗೊತ್ತಿದ್ದಾಗ ನಾವು ಅವುಗಳ್ನ ಇಟ್ಕೊಂಡು ನಾವು ತುಂಬ ಇನ್ಕಮ್ಮೇ ಮಾಡ್ಕೊಬೋದು ಹಳ್ಳಿಗಳ್ ಕಡೆ ಅಂತಂದರೆ ನೋಡಿದ್ದಿರ ಮನೆ ಮನೆಯಲ್ ಎಷ್ಟು ಕುರಿಗಳು ಎಷ್ಟು ಮೇಕೆಗಳನ್ನ ಸಾಕಿರ್ತಾರೆ ಯಾಕನ್ ಅವ್ರಿಗದು ಡೈಲಿ ರೋಟೀನ್ ಆಗ್ಹೋಗಿಬಿಟ್ಟಿರತ್ತೆ ಬೆಳಗ್ಗೆ ಎದ್ದೇಳು ಹಸುಗಳ್ಗೆ ಮೇವು ತಗೊಂಬಾ ಹಸು ಹತ್ರ ಹಾಲ್ ಕರಿ ಮೇಕೆಗಳ್ಗೆ ಹುಲ್ ಹಾಕು ಕುರಿಗಳ ಮೇಯ್ಸಕ್ಕೆ ಹೋಗು ಮತ್ತು ಸಂಜೆ ಆಯ್ತಾ ಅವುಗಳಿಗೆ ನೀರಿಡು ಮೇವಾಕು ಹಾಲು ಕರಿ ಕೋಳಿಗಳನ್ನ ಮುಚ್ಚು ಎಲ್ಲ ಕೋಳಿಗಳು ಇದಾವ ನೋಡು ಮೊಟ್ಟೆ ಇಕ್ಕಿದೆಯಾ ನೋಡು ಈ ಥರ ಮಾಡ್ತಾಯಿದ್ದಾಗ ಅದು ನಮಗೆ ಡೈಲಿ ರೋಟೀನ್ ಆಗೋಗುತ್ತೆ ಹಳ್ಳಿ ಕಡೆ ಅಂತಲ್ಲ ಮುಂಚೆ ಸಿಟಿ ಕಡೆ ಸಾಕ್ತಿರಿ ಇವಾಗ ಎಲ್ಲಿ ಸಾಕೋಕಾಗತ್ತೆ ಹಳ್ಳಿಗಳ್ ಕಡೆ ಅಂತೂ ತುಂಬ ಇವಾಗ ಒಂದು ಕೋಳಿ ಮೊಟ್ಟೆ ಇಡ್ತಾ ಅದನ್ನು ನಾವೆಲ್ಲ ಕಲೆಕ್ಟ್ ಮಾಡಿಕೊಂಡು ಕೋಳಿನ ಕಾವ್ಗೆ ಹಾಕ್ದಾಗ ಅದು ಮರಿ ಮಾಡುತ್ತೆ ಆ ಮರಿಗಳಿಂದ ಎಷ್ಟೊಂದು ಕೋಳಿಗಳಾಗತ್ತೆ ಒಂದು ಕೋಳಿ ಇದ್ದಾಗ ಮನೆ ತುಂಬ ಕೋಳಿಗಳನ್ನ ನಾ ಮಾಡ್ಕೊಬೇಕು ಅದನ್ನ ಟೆಕ್ನಿಕ್ನ ನಾವು ಕಲಿತ್ಕೊಂಡಿರ್ಬೇಕು ಇವಾಗ ಮೊಟ್ಟೆ ಇಟ್ಟಿದ ತಕ್ಷಣ ನಾವು ಮೊಟ್ಟೆ ತಿನ್ಬೋದು ಆದರೆ ಅದನ್ನೆ ಇಟ್ಕೊಂಡು ನಾವು ಕಾವ್ಗೆ ಹಾಕ್ದಾಗ ಎಷ್ಟು ಮರಿಗಳನ್ನ ಮಾಡುತ್ತೆ ಆ ಥರ ನಾವು ಬಿಸ್ನಸ್ ಅನ್ನೋದನ್ನ ಮೈಂಡಲ್ಲೂ ಇಟ್ಕೊಂಡು ಮಾಡಬೇಕು ತಿನ್ನೋದನ್ನು ತಿನ್ಬೇಕು ಇಲ್ಲ ಅಂತ ಹೇಳಲ್ಲ ತಿನ್ನೋದನ್ನು ತಿನ್ಬೇಕು ಬಿಸ್ನಸ್ ಕಡೆ ನಾವು ಗಮನ ಕೊಡಬೇಕು ಸುಮ್ಮನೆ ಸಾಕಿ ನಾವೇ ತಿನ್ನೋದಕ್ಕೆ ಏನು ಪ್ರಯೋಜನ ಇವಾಗ ನಾವಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಅಂತಂದರೆ ಅದರಿಂದ ವಾಪಾಸ್ ಎಷ್ಟು ಬರುತ್ತೆ ಅನ್ನೋದನ್ನ ನಾವು ನೋಡಬೇಕು ಒನ್ ಟೈಮ್ ಇನ್ವೆಸ್ಟ್ ಅಂತಂದರೆ ಒಂದ್ಸಲ ನಾವು ಇನ್ವೆಸ್ಟ್ ಮಾಡೋದಕ್ಕಿಂತ ತುಂಬ ಜಾಸ್ತಿ ಬರೋ ಥರ ನಾವು ನೋಡಬೇಕು ಹಸು ಅಷ್ಟೇ ಹಸು ಸಾಕಣೆ ಅಂತು ತುಂಬಾ ಈಸಿ ಈಸಿ ಅನ್ನೋದಕ್ಕಿಂತ ನಾವು ಕಷ್ಟಪಟ್ಟು ದುಡೀಬೇಕು ದುಡಿಯೋದು ಅಂತಂದರೆ ಅದಕ್ಕೆ ಮೇವು ತಂದು ಹಾಕ್ಬೇಕು ಅದನ್ನು ತೊಳಿಬೇಕು ಆ ಪ್ಲೇಸ್ನ ಐಜೀನಿಕಾಗಿ ಇಟ್ಕೊಬೇಕು ಹಸು ಇರೋದನ್ನು ಅದು ಸಗಣಿ ಹಾಕ್ದಾಗ್ ಎತ್ತಾಕಬೇಕು ಅದಕ್ಕೆ ನೀರಿಡಬೇಕು ಪ್ರತಿ ಒಂದನ್ನು ನಾವು ನೋಡಿಕೊಂಡಾಗ ಅದರಿಂದ ಹಾಲು ಅಷ್ಟೇ ಚೆನ್ನಾಗ್ ಬರುತ್ತೆ ಅದನ್ನು ಡೈರಿಗೆ ಹಾಕ್ದಾಗ ದುಡ್ಡು ಬರುತ್ತೆ ನಮಗೆ ಮತ್ತು ಇನ್ನಷ್ಟು ಹಸುಗಳ್ನ ತಗೊಬೋದು ಅದಕ್ಕೇನೇನು ಬೇಕೊ ಪ್ರತಿ ಒಂದನ್ನು ನಾವು ಮಾಡ್ಬೋದು ಏನಂತಂದರೆ ನಾವು ಹಸುಗಳತ್ತ ಐಜೀನಿಕಾಗಿ ಇಟ್ಕೊಬೇಕು ಹಸುಗಳ್ನ ಚೆನ್ನಾಗ್ ನೋಡ್ಕೊಬೇಕು ಅವಾಗ ಅದರಿಂದ ಆದಾಯ ಅಷ್ಟೇ ಚೆನ್ನಾಗಿರತ್ತೆ